ಹಲೋ ನಮಸ್ಕಾರ ಸರ್ ಹಾಂ ನಾವು ಉಮೇಶ್ ಮಾತಾಡೋದು ಹಾಂ ಸರ್ ಪತ್ ಹತ್ತು ತಾರೀಖಿಗೆ ಮನೆಯಲ್ಲಿ ಸತ್ಯಾರ್ಣ ಪೂಜೆ ಮಾಡಲಿಕ್ಕಿದೆ ಸರ್ ಹಾಂ ಸೋ ನಿಮ್ಮ ಅಂಗಡಿಯಿಂದ ನಮ್ಗೆ ಹಾರ ಹೂವು ಎಲ್ಲ ಬೇಕಿತ್ತು ಹಾಂ ಹೂವು ಪೂಜಾ ಸಾಮಾಗ್ರಿಗಳದ್ದು ಹಾಂ ಆಯ್ತು ಆಯ್ತು ಸರ್ ಪೂಜಾ ಸಾಮಾಗ್ರಿಗಳೆಲ್ಲ ಉಂಟಲ್ಲ ತೆಂಗಿನಕಾಯ್ ಕರ್ಪೂರ ಹಾಂ ಅಗರ್ಬತ್ತಿ ಹಾಂ ಅದೆಲ್ಲ ಬೇಕು ಸರ್ ಹಾಂ ಹ್ಞೂ ಎಲ್ಲ ಇದೆಯಲ್ಲ ಸರ್ ಹಾಂ ಮತ್ತು ಎಷ್ಟು ತೂಕದ ಹಾರ ಎಲ್ಲ ಇದೆ ಸರ್ ಹಾಂ ಮಲ್ಲಿಗೆಯೂ ಬೇಕು ಮತ್ತು ಗೊಂಡೆ ಹೂವು ಬೇಕು ದೇವರಿಗೆ ಅಷ್ಟೇ ಅಲ್ಲ ಮತ್ತು ಒಂದು ನಮ್ಮ ಎಂಟ್ರೆನ್ಸ್ ಮಾಡುವಾಗ ನಮ್ಮ ಒಂದು ಹೂವು ಬೇಕು ಹಾಂ ಹಾಂ ಬಾಗಿಲು ಹಾಕ್ತೀವಲ್ಲ ಎಂಟ್ರೆನ್ಸ್ನಲ್ಲಿ ಅದಕ್ಕಾಗಿ ಈಗ ಪೂರ ಒಂದು ದೊಡ್ಡ ಹೂವು ಬೇಕು ಹಾಂ ಸರ್ ಹಾಂ ಮತ್ತು ದೇವರಿಗಾಗಿ ಹಾಂ ಮತ್ತು ಕೆಲವು ದೇವರ ಮಂಟಪಕ್ಕಾಗಿ ಹಾಂ ಸರ್ ಹಾಂ ಹಾಂ ಹಾಂ ಮತ್ತು

ಮತ್ತು ಸರ ಫ್ರೆಶ್ ಹೂವು ಸಿಗ್ತದಲ್ಲ ಸರ್ ಫ್ರೆಶ್ ಹೂವು ಸಿಗ್ಬೋದಲ್ಲ ಹ್ಞೂ

ಹಾಂ ಹಾಂ ಹಾಂ ಹಾಂ ಹಾಂ ಸರಿ ಹಾಂ ಸರಿ ಸರಿ ಆಯ್ತು ಆಯ್ತು ನೀವು ಎಲ್ಲ ಮಾಹಿತಿ ಕೊಡಿ ಅಂಗಡಿ ಎಲ್ಲಿದೆ ಅಂತ ಹೇಳಿ ನಾವು ಅಂಗಡಿಗೆ ಬಂದು ಪರ್ಚೇಸ್ ಮಾಡ್ತೇವೆ ಹಾಂ ಸರ್ ಹಾಂ ನಿಮ್ಮ ಅಂಗಡಿಯ ಹೂವು ಭಾಳ ಒಳ್ಳೆಯ ಸಿಗ್ತದೆ ಅಂತ ನಾನು ಕೇಳಿದ್ದೇನೆ ಹಾಂ ಅದಕ್ಕಾಗಿ ನಿಮಗೆ ನಾನು ಆರ್ಡರ್ ಕೊಟ್ತಿದ್ದೇನೆ ಸರ್ ಹಾಂ ಧನ್ಯ ನೀವು ಮನೆಗೆ ಬನ್ನಿ ಹಾಂ

ಸರ ನಾವು ಹೂವಿಗಾಗಿ ನಿಮ್ಮ ಅಂಗಡಿಗೆ ಬರೋದಾ ನೀವು ಇಲ್ಲಿ ಸಪ್ಲೈ ಮಾಡ್ತೀರಾ ಮಾಡ್ತೀರ ಹಾಂ ಸರಿ ಸರ್ ಹಾಗಾದರೆ ನಾವು ನಿಮಗೆ ತಿಳಿಸ್ತೇವೆ ಎಷ್ಟು ತರಹದ ಹೂವು ಕೊಡಬೇಕು ಅಲ್ಲವಾ ಮತ್ತು ಏನೇ ಕರ್ಪೂರ ಅಗರಬತ್ತಿ ಏನೇನು ಬೇಕು ಎಲ್ಲ ತಿಳಿಸ್ತೇವೆ ಸರ್ ಹಾಂ ಫೋನ್ನಲ್ಲಿ ಹಾಂ ಸರ್ ಹಾಂ ನೀವೇ ನಿಮ್ಮ ಟೋಟಲ್ ಅಮೌಂಟ್ ಹೇಳಿರಿ ಹಾಂ ಗೂಗಲ್ ಪೇ ಮಾಡ್ಬೌದು ಇಲ್ಲ ಕ್ಯಾಶ್ ಕೊಡ್ಬೌದು ಅಲ್ಲವ ಹಾಂ ಸರ್ ಹಾಂ ತ್ಯಾಂಕ್ ಯು ಧನ್ಯವಾದಗಳು